ಹಲೋ ಹೇಳಿ ಹೌದಾ ಮದುವೆ ಇದು ಕ್ರಿಶ್ಚನ್ ಮದುವೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾ ಹಾಂ ಹಾಂ ಹಾಂ ಹೇಳ್ತೀವಿ ನಾವು ಮೊನ್ನೆ ಮೊನ್ನೆ ತಾನೆ ನಮ್ಮ ಅಕ್ಕನ ಮಗಳ ಮದುವೆ ಆಯಿತು ಕ್ರಿಶ್ಚನ್ ಸ್ಟೈಲೇ ತುಂಬ ಚೆನ್ನಾಗಿ ನಡೆಸ್ಕೊಟ್ವಿ ಅದು ಯಾವ ಥರ ಅಂತ ಹೇಳ್ತೀನಿ ಅವರು ಅಂದರೆ ಈಗ ಒಂದು ಚರ್ಚು ಅಂದಮೇಲೆ ಈಗ ನಮ್ಮ ಹಿಂದುಗಳ ಮದುವೆಗಿಂತ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಅದು ಕ್ರಿಶ್ಚನ್ ಮದುವೆ ಹುಡ್ಗ ಹುಡ್ಗಿನ ಕರ್ಕೊಂಡ್ಹೋಗ್ತಾರೆ ಅವ್ರಿಗೆ ವೈಟ್ ಲಾಂಗ್ ಫ್ರಾಕ್ ಹಾಕಿರ್ತಾರೆ ಹುಡ್ಗಿಗೆ ಹುಡ್ಗ ಹುಡ್ಗಿ ಕೈ ಹಿಡ್ಕೊಂಡ್ ಹೋಗ್ತಾರೆ ಅವರು ಫಾದರ್ಗಳು ಇರ್ತಾರಲ್ಲ ಚರ್ಚಲ್ಲಿ ಗೊತ್ತಲ್ಲ ನಿಮಗೆ ಫಾದರ್ಗಳು ಅಂದರೆ ಅವರೆಲ್ಲ ಲೈನಲ್ಲಿ ಕೂತಿರ್ತಾರೆ ಕುರ್ತ್ ಹಿಂದೆ ಮುಂದೆಯೆಲ್ಲ ಕೂತಿರ್ತಾರೆ ಇವ್ರನ್ನು ಅಪ್ಪ ಅಮ್ಮ ಹುಡುಗ ಹುಡುಗಿಯ ಕರೆದು ಜೊತೆಗೆ ಕೂರ್ಸ್ಕೊಂಡು ಅವ್ರನ್ನು ಮಾತಾಡಿಸ್ತಾರೆ ಅವ್ರ ಕೂರ್ಸ್ಕೊಂಡು ನಿಮಗೆ ಇಷ್ಟನಾ ಈ ಒಬ್ಬ ಇಬ್ರಿಗೂ ಒಪ್ಪಿಗೆ ಇದೆಯಾ ಅಂತ ಗಂಡು ಹೆಣ್ಣಾ ಕೂರಿಸಿ ಮಾತಾಡಿಸ್ತಾರೆ ಮತ್ತು ಅವ್ರ ಅಪ್ಪ ಅಮ್ಮನ್ನೂ ಕೂರಿಸಿ ಮಾತಾಡಿಸ್ತಾರೆ ಎದುರಿಗೆ ಎಲ್ಲರ ಜೊತೆ ಮಾತಾಡಿ ಇಷ್ಟ ಇದ್ದರೆ ಪ್ರಯರ್ ಮಾಡಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಹಾಡೆಲ್ಲ ಹೇಳಿಸಿ ರಿಂಗೆಲ್ಲ ಹಾಕ್ತಾರೆ ರಿಂಗ್ ಹಾಕಿ ಮತ್ತು ಜೊತೆಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಇದು ಪ್ರಯರ್ ಮಾಡ್ತಾರೆ ಎಲ್ಲ ಪ್ರತಿಯೊಬ್ರುವೆ ಎಲ್ಲ ಸೇರ್ಕೊಂಡು ಪ್ರಯರ್ ಮಾಡಿ ಅವ್ರನ್ನು ಜೊತೆ ಅವ್ರ ಕೈಲೂ ಮಾಡಿಸಿ ಪ್ರಮಾಣ ಮಾಡಿಸಿ ಪ್ರಯರ್ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ಕ್ರಿಶ್ಚನ್ ಮದುವೆ ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಹಿಂದುಗಳ ಮದ್ವೆಗಿಂತನೂ ತಾಳಿ ಕಟ್ತಾರೆ ಒಬ್ಬೊಬ್ಬರು ಅಂದರೆ ಒಬ್ಬೊಬ್ಬರು ಕಟ್ಟಲ್ಲಾ ತಾಳಿ ಕಟ್ಟಿದ್ರೂ ಕ್ರಿಶ್ಚನ್ ಶಿಲ್ಬೆ ಥರ ಬರುತ್ತೆ ನೋಡಿ ಶಿಲ್ಬೆ ಥರ ತಾಳಿ ಮಾಡ್ಸ್ಕೊಂತಾರೆ ಅದು ಶಿಲ್ಬೆ ಥರನೇ ಮಾಡಿಸಿ ತಾಳಿ ಅದು ಒಂದೇ ದಿನ ಮಾಡ್ತಾರೆ ಮೇಡಮ್ ಒಂದು ದಿನ ಮಾಡಿ ಅವ್ರಿಗೆ ಬೇಕಾದಾಗ ಈಗ ಪಂಕ್ಷನ್ನು ಈಗ ಫ್ಯಾಮಿಲಿಗಳೆಲ್ಲ ಇರ್ತಾರಲ್ಲ ಅವರು ಏನಾದ್ರು ಆಡ್ಕೋತಾರೆ ನಗಾಡ್ತಾರೆ ಅನ್ನೋ ಇದಕ್ಕೆ ಊಟದ್ ಬಗ್ಗೆ ಅವರು ಸಾಮಾನ್ಯವಾಗಿ ಕ್ರಿಶ್ಚನ್ ಅಂದಮೇಲೆ ಜಾಸ್ತಿ ನಾನ್ ವೆಜ್ಜೆ ಅಲ್ವಾ ಅವರು ಆ ಅವ್ರ್ಗೆ ಇಷ್ಟ ಇರೋದು ಜಾಸ್ತಿ ನಾನ್ ವೆಜ್ಜು ಆ ಥರ ಅಂದರೆ ಅವರು ಜಾಸ್ತಿ ಬಿರಿಯಾನಿ ಆ ಥರ ಕಬಾಬು ಮಾತ್ರ ಊಟಗಳನ್ನು ಮಾಡಿ ತಿಂತಾರೆ ಅವರು ಕ್ರಿಶ್ಚನಲ್ಲಿ ನಾನ್ ವೆಜ್ಜು ಜಾಸ್ತಿ ಪರೋಟ ಅಂತೆ ಹಾಂ ಏನೇನೋ ಇರ್ತವೆ ಊಟಗಳು ಅವ್ರದ್ದೇ ಒಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನಾನ್ ವೆಜ್ ಪ್ರಿಯರಿಗಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕ್ರಿಶ್ಚನ್ ಊಟ ಅಂದರೆ ಚೆನ್ನಾಗಿರುತ್ತೆ ಮದುವೆ ಹೆಣ್ಣು ಗಂಡು ಎಲ್ಲ ಕೂರಿಸಿ ರಿಂಗ್ ಹಾಕಿಸ್ತಾರೆ ಅವ್ರ್ದು ಏನೋ ಒಂಥರ ಡ್ರಸ್ಸೆ ಒಂಥರ ಚಂದ ಫ್ರಾಕು ಲಾಂಗ್ ತಲೆಗೆಲ್ಲ ಬಿಳೀದು ನೆಟ್ಟೆಡ್ ಥರ ಹಾಕಿರ್ತಾರೆ ಸಾಕ್ಸು ಗ್ಲೋಸ್ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗೂ ನಡೆಸ್ಕೊಡ್ತಾರೆ ಪ್ರೇಯರೆಲ್ಲ ಮಾಡ್ತಾಯಿರ್ತಾರೆ ಪ್ರಾರ್ಥನೆ ಎಲ್ಲ ಮಾಡ್ತಾಯಿರ್ತಾರೆ ಚೆನ್ನಾಗಿ ಮಾಡ್ತಾರೆ ನೋಡಿದ್ದೀವಿ ನಾವು ನೀವು ಒಂದುಸಲಿ ಎಲ್ಲಾದ್ರು ಯಾರರ ಫ್ರೆಂಡ್ಸ್ ಯಾರರ ಇದ್ದರೆ ಹೋಗಿ ನೋಡಿರಿ ಗೊತ್ತಾಗುತ್ತೆ ನಿಮ್ಗೆ ಆಗ ಚೆನ್ನಾಗಿದೆ ಮೇಡಮ್ ತುಂಬ ಚೆನ್ನಾಗಿದೆ ಮದುವೆ ನೋಡಿ ಯಾರರ ಗೊತ್ತಿರೋರ್ ಇದ್ದರೆ ಇಲ್ಲ ಅಂದರೆ ನೆಕ್ಸ್ಟ್ ವೀಕೆ ಇರುತ್ತೆ ಮದುವೆ ಬೇಕಾದ್ರೆ ಕಾಲ್ ಮಾಡ್ತೀವಿ ಬಂದು ನೋಡ್ಬೋದು ನೀವು ಸರಿ ಮೇಡಮ್ ಹಾಂ ಆಯಿತು ಬಾಯ್ ಮೇಡಮ್